ಹಲೋ ಸರ್ ನಮಸ್ತೆ ನನಗೆ ನಾಳೆ ಕ್ಯಾಬ್ ಬೇಕಾಗಿತ್ತು ಆದ್ರಿಂದ ಕ್ಯಾಬ್ ಲಭ್ಯವಿದ್ರೆ ನನಗೆ ತಿಳಿಸಿ ಆದಷ್ಟು ಬೇಗ ಯಾಕೆಂದ್ರೆ ನಾನು ಮೈಸೂರಿಗೆ ಹೋಗ್ಬೇಕಾಗಿದೆ ನಾನು ದಸರಾ ನೋಡೋಕ್ಕೆ ಹೋಗ್ತಾಯಿದ್ದೀನಿ ಆದ್ರಿಂದ ನನಗೆ ಹತ್ತೊಂಬತ್ನೇ ತಾರೀಕು ನಾಳೆಯೇ ಬೇಕಾಗಿದೆ ಕ್ಯಾಬು ನಾನು ನನ್ನ ನಿಮ್ಗೆನಾರ ಕ್ಯಾಬು ಲಭ್ಯವಿದ್ರೆ ನಾಳೆ ನನ್ನ ಎಮ್ ಜಿ ರೋಡಿಂದ ಚಿಕ್ಕಬಳ್ಳಾಪುರ ಎಮ್ ಜಿ ರೋಡಿಂದ ನನ್ನ ಪಿಕ್ ಮಾಡ್ಕೊಂಡು ನೀವು ಮೈಸೂರಿನಾಗೆ ಕರ್ಕೊಂಡೋಗಿ ನನ್ನ ತಲುಪಿಸ್ಬೇಕು ಆ ನಂತರ ದಸರಾ ಎಲ್ಲ ಮುಗಿದ ಮೇಲೆ ನಾವು ವಾಪಸ್ಸು ಮೈಸೂರಿಂದ ನಾವು ಚಿಕ್ಕಬಂಗ್ಳಾ ಚಿಕ್ಕಬಳ್ಳಾಪುರ್ಕ್ಕೆ ನಾವು ವಾಪಾಸ್ ಬರ್ತೀವಿ ಆದ್ರಿಂದ ನೀವು ನಂಗೆ ಮುಂಚೆಯೇ ನಾನು ನಿಮಗೆ ಹೇಳ್ತಾಯಿದ್ದೀನಿ ನಿಮ್ಗೆನಾರ ಕ್ಯಾಬ್ ಲಭ್ಯವಿದ್ರೆ ನನಗೆ ದಯವಿಟ್ಟು ಕಾಲ್ ಮಾಡಿ ನನ್ಗೇಳಿ ನಾವು ನಾಳೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಚಿಕ್ಬಳ್ಳಾಪುರದಿಂದ ಮೈಸೂರಿಗೆ ಹೋಗೋದಿದೆ